ಹಲೋ ಮೇಡಮ್ ನಾವೂ ಟ್ರಿಪ್ ಹೋಗಬೇಕು ಅಂತ ಅನ್ಕೊಂಡಿದೀವಿ ಹಾಂ ನಾವು ಎರಡನೇ ತಾರೀಕು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೃಂಗೇರಿ ಕಡೆ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಕಡಿಮೆ ಬಜೆಟಲ್ಲಿ ಏನಾದರೂ ಕಳಿಸ್ಕೊಡ್ತಿರ

ನಾವು ಒಂದು ಟೆನ್ ಮೆಂಬರ್ಸ್ ಬರ್ತೀವಿ

ಹಾಂ ನಾವು ಒಂದು ಫೈವ್ ಡೇಸ್ ಹೋಗ್ಬೇಕು

ಹಾಂ ಸರಿ ಹ್ಞೂ ಕಡಿಮೆ ಬಜೆಟಲ್ಲಿ ಮಾಡ್ಕೊಡ್ತಿರ

ಹಾಂ ಸರಿ ಆಯಿತು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಹಾಂ ಕೊಡ್ತಿವಿ ಮ್ಯಾಮ್ ಹಾಂ ಕೊಡ್ತಿವಿ ಮ್ಯಾಮ್ ಡಿಟೇಲ್ಸ್ ಎಲ್ಲಾ ಹಾಂ ಸರಿ ಮೇಮ್ ಹಾಂ ಸರಿ ಮೆಮ್

ಹಾಂ ಸರಿ ಆಯಿತು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್